ಹಲೋ ಹೇಳಿ ಸರ್ ನಮ್ಮದು ವಿವೇಕ್ ರೆಂಟಲ್ಸ್ ಅಂತ ನಾವು ಟೂ ವೀಲರ್ ರೆಂಟ್ ಕೊಡಕ್ಕೆ ಇರೋದು ಸರ್ ಹೇಳಿ ಸರ್ ಯಾವ ಗಾಡಿ ಬೇಕು ನಿಮಗೆ ಎಷ್ಟು ದಿನಕ್ಕೆ ಬೇಕು ನೀವು ಯಾರು ಸರ್ ತ ತಮ್ಮ ತಾವು ಯಾರು ತಮ್ಮ ಹೆಸರು ಸರ್ ಸರ್ ಯಾವ ಊರು ಸರ್ ನಿಮ್ಮದು ನಂಜನಗೂಡು ಓಕೆ ಸರ್ ಓಕೆ ಸರ್ ಸರ್ ಯಾವಾಗ ಬೇಕು ಸರ್ ಗಾಡಿ ಯಾವ ಗಾಡಿ ಬೇಕು ನಿಮಗೆ ನಾಳೆ ಅಲ್ಲ ನಾಡಿದ್ದು ಓಕೆ ಸರ್ ನಿಮ್ಗೇನು ಪೆಟ್ರೋಲ್ ಗಾಡಿ ಬೇಕಾ ಕರೆಂಟ್ ಗಾಡಿ ಬೇಕಾ ಪೆಟ್ರೋಲ್ ಬೇಕು ಸರ್ ಎಷ್ಟು ಡಿಸ್ಟೆನ್ಸ್ ಹೋಗಬೇಕು ಸರ್ ನೀವು ಜರ್ನಿ ತ್ರೀ ಥೌಸಂಡ್ ಕಿಲೋಮೀಟರ್ಸು ಎಷ್ಟು ದಿನ ಆಗತ್ತೆ ಸರ್ ಹಾಗಾದ್ರೆ ಸರ್ ಸರ್ ಹಂಗಾರೆ ನಿಮಗೆ ಬುಲ್ಲೆಟ್ಟೆ ಬೇಕು ಬೇರೆ ಗಾಡಿ ಆಗಲ್ಲ ಬುಲ್ಲೆಟ್ ಆಗಲಿ ಐದು ಬುಲ್ಲೆಟ್ ಬೇಕಾ ಸರ್ ಐದು ಬುಲ್ಲೆಟ್ಟು ಸರ್ ಎಲ್ಲ ಬಿ ಎಸ್ ಫೈಯೇ ಇರೋದು ನಮ್ಮ ಹತ್ರ ಬುಲ್ಲೆಟ್ ಐದು ಹಾಂ ಒಂದು ದಿನಕ್ಕೆ ಒಂದು ಎಂಟು ಸಾವಿರ ಆಗುತ್ತೆ ಸರ್ ಬಾಡಿಗೆ ಅದು ಆಗ್ಲಿನಾ ಸರ್ ಸರ್ ನಮ್ಮ ಹೇಳಿದೆ ಅಲ್ಲ ಸರ್ ಎಲ್ಲ ಬಿ ಎಸ್ ಫೈವ್ ಹೊಸಾದೇ ಬುಲ್ಲೆಟ್ ಇರೋದು ನಮ್ಮ ಶೋರೂಮಲ್ಲಿ ನಮ್ಮ ಅಂಗಡಿನಲ್ಲಿ ಹೌದೌದೌದು ನಿಮಗೆ ನೀವು ಇವಾಗ ನಮಗೆ ಬಂದು ನೀವು ಇವತ್ತು ಅಡ್ವಾನ್ಸ್ ಪೇ ಮಾಡ್ಬಿಟ್ರೆ ನೀವು ನಾನೆಲ್ಲ ಗಾಡಿನು ಫುಲ್ ವಾಟರ್ ವಾಶ್ ಮಾಡಿಸಿ ಆಯಿಲ್ ಸರ್ವಿಸ್ ಮಾಡಿಸಿ ಎಲ್ಲ ರೂಟೀನ್ ಚೆಕ್ಅಪ್ ಮಾಡಿಸಿ ನಿಮಗೆ ಗಾಡಿ ರೆಡಿ ಮಾಡಿ ಇಡ್ತೀನಿ ನೀವು ಮಂಗಳವಾರ ಬಂದು ನನಗೆ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕಾಗುತ್ತೆ ಸರ್ ನಿಮ್ಮದು ಆಧಾರ್ ಪಾನ್ ಕಾರ್ಡ್ ಕೊಡಬೇಕಾಗ್ತದೆ ಡಿ ಎಲ್ ಕೊಡಬೇಕಾಗ್ತದೆ ಹಾಂ ಅದೆಲ್ಲ ಕೊಟ್ಟರೆ ನೀವು ಬಂದು ಮಂಗಳವಾರ ಗಾಡಿ ತಗೊಂಡು ಹೋಗ್ಬೋದು ಸರ್ ಏಯ್ಟ್ ಥೌಸಂಡ್ ರೂಪೀಸ್ ಇರ್ತದೆ ನೀವು ಫಸ್ಟೇ ಅದಕ್ಕೆ ಎಷ್ಟು ದಿನದ್ದು ಅಷ್ಟು ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕಾಗುತ್ತೆ ಫುಲ್ ಪೇಮೆಂಟು ಮಂಗಳವಾರ ಈ ಒಂಚೂರು ಈಗಲೇ ಒಂದು ಟ್ವೆಂಟಿ ಪರ್ಸೆಂಟ್ ಕಟ್ಟಿದ್ರೆ ನಾನು ಗಾಡಿ ರೆಡಿ ಮಾಡಿಸಿರ್ತೀನಿ ಗಾಡಿ ತಗೊಂಡು ಹೋಗೋವಾಗ ಮಿಕ್ಕಿದ್ದು ಪೇಮೆಂಟ್ ಮಾಡಿ ತಗೊಂಡು ಹೋಗಿ ಸರ್ ಸರ್ ಹೇಳಿದೆನಲ್ಲ ನೀವು ಅಡ್ವಾನ್ಸ್ ಕೊಡಿ ನಾನೆಲ್ಲ ಗಾಡಿ ರೆಡಿ ಮಾಡಿಸ್ತೀನಿ ನೀವು ನೋಡಿ ನಿಮಗೆ ಏನನ ಸಮಾಧಾನ ಇಲ್ಲದೆ ಬೇರೆ ಗಾಡಿನೆ ಕೊಡ್ತೀನಿ ತಗೊಂಡು ಹೋಗೊಕ್ಕೆ ಅದಕ್ಕೇನಂತೆ ಹಾಂ ಸರ್ ಇದೇ ನಂಬರಿಗೆ ಮಾಡಿ ಸರ್ ದಯವಿಟ್ಟು ಮಾಡಿ ಸರ್ ಸರ್ ಈಗ ನಿಮಗೆ ಎಷ್ಟು ಗಾಡಿ ಬೇಕು ಸರ್ ಸರ್ ಎಷ್ಟು ದಿನ ಸರ್ ಒಂದು ಎಂಟು ದಿನ ಅಲ್ವಾ ಹಾಂ ಏಯ್ಟ್ ಡೇ ಒಂದು ಗಾಡಿಗೆ ನಲವತ್ತು ಸಾವಿರ ಆಗುತ್ತೆ ಎರಡು ಒಂದು ಐವ ಫಿಫ್ಟಿ ಥೌಸಂಡ್ ಮಾಡಿ ಸರ್ ಓಕೆ ಸರ್ ಮಾಡಿ ನೀವು ನಾಳೆ ಒಂದು ರೌಂಡ್ ಬನ್ನಿ ನಾಳೆನೋ ಇಲ್ಲ ಸಾಯಂಕಾಲ ಒಂದು ನೀವು ಬಂದರೆ ನೀವು ಯಾವ ಗಾಡಿ ಒಂದು ಹತ್ತು ಇದೆ ನಮ್ಮ ಹತ್ರ ಬುಲ್ಲೆಟ್ಟು ನೀವು ಯಾವ್ದು ಸೆಲೆಕ್ಟ್ ಮಾಡ್ತಿರೋ ಅದನ್ನ ನಾನು ರೆಡಿ ಮಾಡಿಸ್ತೀನಿ ಓಕೆ ಓಕೆ ಬನ್ನಿ ಸರ್ ಓಕೆ ಥ್ಯಾಂಕ್ ಯು